ನಾವು ಕಾಶ್ಮೀರದಿಂದ ಹಿಮವಿರುವ ಪ್ರದೇಶಕ್ಕೆ ಸುಮಾರು ಎಂಟು ಕಿಲೋಮೀಟರ್ ದೂರದಷ್ಟು ಗುಡ್ಡವನ್ನು ಹತ್ತಲು ಪ್ರಾರಂಭಿಸಿದ್ದೆವು ಇದು ಬಹಳ ಕಠಿಣವಾದ ದಾರಿಯಿತ್ತು ತುಂಬ ಕಾಡಿನಿಂದ ಕೂಡಿತ್ತು ಹಾಗೂ ಹಿಮದಿಂದ ತುಂಬ ತುಂಬಿಕೊಂಡಿತ್ತು ಒಬ್ಬರಿಗೆ ಒಬ್ಬ ಮನುಷ್ಯರೇ ಕಾಣುತ್ತಿರಲಿಲ್ಲ ಅಷ್ಟೊಂದು ದಟ್ಟವಾದ ಹಿಮಚಾಲಿತ ಪ್ರದೇಶವಾಗಿತ್ತು ಇಲ್ಲಿ ಒಂದು ಕಣಿವೆಯು ಹರಿಯುತ್ತದೆ ಅಲ್ಲಿ ಅತ್ಯತ್ತಮವಾದ ಔಷಧೀಯ ಎಲ್ಲ ರೀತಿಯ ಗುಣಗಳಿಂದ ಕೂಡಿರುವ ನೀರು ಆ ಕಣಿವೆಯ ನೀರಿನಲ್ಲಿ ಇದೆ ಇದನ್ನು ನೋಡಲು ನಾವು ತುಂಬಾ ಸಾಹಸಪಟ್ಟು ಮೊದಲು ಕುದುರೆಯ ಮೇಲೆ ಆರು ಕಿಲೋಮೀಟರಷ್ಟು ನಡೆದು ಅಲ್ಲಿಂದ ನಮಗೆ ಇಲ್ಲಿ ನಡೆಯಲು ಈ ಗುಡ್ಡವನ್ನು ಹತ್ತಲು ನಮಗೆ ಉಲ್ಲನ್ನಿನ ಬಟ್ಟೆ ಹಾಕೋ ಕೋಲಿನ ಸಹಾಯವನ್ನು ಕೊಟ್ಟಿದ್ದರು ಆದರೂ ಸಹಿತ ಗಂಬೂಟಗಳನ್ನು ಕೊಟ್ಟರು ಆದರೂ ನಮಗೆ ನಡೆಯಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ನಾವು ಕುದುರೆಗಳ ಸಹಾಯದಿಂದ ಸುಮಾರು ಆಲು ಆರು ಕಿಲೋಮೀಟರಷ್ಟು ಆ ಗುಡ್ಡವನ್ನು ಹತ್ತಲು ಅನುಕೂಲವಾಯಿತು ಮುಂದೆ ಆ ಕುದುರೆಗಳು ಹೋಗಲು ಸಾಧ್ಯವಾಗದೆ ಕಷ್ಟಪಟ್ಟು ನಡೆದು ಆ ಕಣಿವೆಯನ್ನು ತಲುಪಿ ಅಲ್ಲಿಂದ ನಾವು ನೀರನ್ನು ತುಂಬಿಸಿಕೊಂಡು ಬರುವಾಗ ನಮಗೆ ಆ ಹಿಮಗಾಡಿಯಲ್ಲಿ ಕೂತು ಅವರು ಮೇಲಿಂದ ದೂಡಿದರೆ ಅದು ನಿಧಾನವಾಗಿ ಜಾರಿ ಆ ಹಿಮದಲ್ಲಿ ಬರುವ ಅತ್ಯಂತ ರಮಣೀಯವಾದ ದೃಶ್ಯವನ್ನು ನಾವು ಅನುಭವಿಸಿದೆವು ಇದೊಂದು ಉತ್ತಮವಾದ ಪ್ರಯಾಣವಾಗಿತ್ತು ಇಲ್ಲಿ ಕಾಡಿನಲ್ಲಿ ಅಲೆದಾಡಿರೋದ್ರಿಂದ ನಮಗೂ ತುಂಬ ಭಯವೂ ಆಗಿತ್ತು ಹಾಗೂ ಇಳಿಜಾರು ಪ್ರದೇಶವಾದ್ದರಿಂದ ನಾವು ಬದುಕುವುದೇ ಕಷ್ಟ ಎಂದು ಎನಿಸಿತ್ತು